ಭರತ್ ಭರತ್ ಅವರಾ ಮಾತಾಡ್ತಾಯಿರೋದು ಹೂವಿನಂಗಡಿಯವ್ರು ಸರ್ ಅದೇ ನಾಳೆ ನಾಡಿದ್ದು ಸ್ವಲ್ಪ ಹಬ್ಬ ಇತ್ತು ಹೂವು ಬೇಕಾಗಿತ್ತು ನಿಮ್ಮ ಹತ್ರ ಯಾರೋ ನನ್ನ ಫ ಒಬ್ಬ ಫ್ರೆಂಡ್ ನಮ್ಮ ಸ್ನೇಹಿತ ಒಬ್ಬರು ಹೇಳಿದ್ರು ನಿಮ್ಮ ಹತ್ರ ಏನೋ ಡಿಸ್ಕೌಂಟಲ್ಲಿ ಸಿಗುತ್ತೆ ಅಂತೇನೊ ಅಂದರು ಹಾ ಬಲ್ಕಲ್ಲಿ ಬೇಕಿತ್ತು ಸ್ವಲ್ಪ ಜಾಸ್ತಿಯೇ ಬೇಕಿತ್ತು

ಹಾಂ ಮ ಹಾಂ ಇಲ್ಲ ಇಲ್ಲ ನಮಗೆ ಹಬ್ಬಕ್ಕೆ ಅಲ್ವ ಬೊಕ್ಕೆ ಏನು ಅವಶ್ಯಕತೆ ಇಲ್ಲ ನಮಗೆ ನಮಗೆ ಮೈನ್ ಆಗಿ ಸ್ವಲ್ಪ ಚೆಂಡು ಹೂವು ಗುಲಾಬಿ ಹೂವು ಎಲ್ಲ ಬಿಡಿ ಹೂವು ಆಮೇಲೆ ಒಂದು ನಾಲ್ಕು ಗುಲಾಬಿ ಹೂವಿನ ಹಾರ ಮತ್ತೆ ಸ್ವಲ್ಪ ಚೆಂಡು ಹೂವಿಂದು ಒಂದು ಹತ್ತು ಮಾರು ಹೂವು ಒಂದು ಒಂದು ಕುಚ್ಚು ಅಂತ ಬರುತ್ತಲ್ಲ ಹೂವಿನಲ್ಲಿ ಅದೊಂದು ಅದೊಂದು ಹತ್ತು ಅದೊಂದು ನಮಗೆ ಅರ್ಧ ಕಟ್ಟಿರೋದು ಬೇಕು ಹಾಂ ಸ್ವಲ್ಪ ಬಿಡಿ ಹೂವನು ಬೇಕು ಏಕೆಂದ್ರೆ ಸ್ವಲ್ಪ ಇಲ್ಲಿ ನಾವು ಹೊರಗಡೆಯಿಂದೆಲ್ಲ ಬರ್ತಾಯಿದ್ದಾರೆ ಜನ ಅದಕ್ಕೋಸ್ಕರ ಡೆಕೋರೇಷನ್ಗೂ ನಿಮ್ಮಲ್ಲಿ ಏನಾದ್ರೂ ಡೆಕೋರೇಷನ್ ಏನಾದ್ರೂ ಪ್ಲಾನ್ಸ್ ಇದ್ದೀಯಾ ಹಾ ನಮಗೇನೆಂದ್ರೆ ಎಲ್ಲ ಮಿಕ್ಸು ಅಂದರೆ ಎಲ್ಲ ನಿಮ್ಗೆ ಟೋಟಲ್ಲಾಗಿ ಹೇಳಬೇಕು ಅಂದರೆ ಒಂದು ಐವತ್ತು ಕೆ ಜಿ ಬೇಕಾಗುತ್ತೆ ಟೋಟಲ್ ಎಲ್ಲ ಹಾರ ಎಲ್ಲ ಅದರಲ್ಲೆ ಇನ್ಕ್ಲೂಡ್ ಮಾಡಿದ್ರೆ ಹಾಂ ಸ್ವಲ್ಪ ಹೂವಾ ಜಾಸ್ತಿಯೇ ಬೇಕಾಗಿತ್ತು ಆಮೇಲೆ ಸ್ವಲ್ಪ ನಾಳೆ ನಾಡಿದ್ದು ಹಬ್ಬ ಬೇರೆ ದಸರಾ ಹಬ್ಬ ಬೇರೆ ಇದೆಯಲ್ಲ

ಸರಿ ಸರ್ ಐವತ್ತು ಕೆ ಜಿ ಹೂವು ಬೇಕು ಸಂಜೆ ಬರ್ತೀನಿ ನಿಮ್ಮ ಅಂಗಡಿ ಹತ್ತಿರ ಕರೆಕ್ಟ್ ಆಗಿ ಎಲ್ಲ ಮಾತಾಡೋಣ ಹಾಂ ಹಾಂ ಸರಿ ಹಾಂ ಸರಿ ಸಂಜೆ ಬರ್ತೀನಿ ನಾನು ಬಂದ್ಬಿಟ್ಟು ಒಂದು ಸ್ವಲ್ಪ ಆಮೇಲೆ ಇನ್ನೂ ಹೊಸ ಥರದ ಯಾವ್ದಾದ್ರೂ ಹೂವುಗಳು ಬಂದಿದ್ದರೆ ಮಾರ್ಕೆಟಲ್ಲಿ ಸ್ವಲ್ಪ ಅಂದರೆ ಡಿಫರೆಂಟಾಗಿ ಈಗ ಹೊಸದು ಸ್ಯಾಂಪಲ್ ಬರುತ್ತಲ್ಲ ಹಾಂ ಸರಿ ಸರಿ ಆಯಿತು ಸರ್ ಸಂಜೆ ಬರ್ತೀನಿ ಬಿಡಿ ಸಿಗ್ತೀನಿ ಸರಿ